ಕೆಲವು ದಿನ್ಗಳ ಹಿಂದೆ ನಾನು ಒಂದು ಪ್ರಾಡಕ್ಟನ್ನ ಆನ್ಲೈನಲ್ಲಿ ಆರ್ಡ್ರು ಮಾಡಿದ್ದೆ ಅಂದರೆ ಅದು ಮಿಕ್ಸಿ ಗ್ರೈಂಡರ ನನಗೆ ಭಾಳ ಇಷ್ಟ ಆಯಿತು ಅದರ ಕಲರ್ ಆಗಲಿ ಅದು ವರ್ಕ ಮಾಡೋ ರೀತಿ ಆಗಲಿ ತುಂಬ ಚೆನ್ನಾಗಿದೆ ಗ್ರೈಂಡರ್ ಮಾಡ್ಬೇಕಂದಾಗ್ಲೂ ಭಾಳ ಸ್ಮೂತ್ ಆಗಿದೆ ಸೌಂಡ್ ಇಲ್ಲ ಆ ಬ್ಲೇಡ್ಗಳೆಲ್ಲ ಭಾಳ ಶಾರ್ಪ್ ಆಗಿದೆ ಮತ್ತು ಏನೇನು ನಾನು ಗ್ರೈಂಡ್ ಮಾಡಬೇಕು ಅಂದ್ಕೊಂಡ್ರೂ ಈಗ ಮುಂಚಿನ ಥರ ಟೆನ್ಶನ್ ಇಲ್ಲ ಆರಾಮಾಗಿ ಎಲ್ಲ ಗ್ರೈಂಡ್ ಆಗುತ್ತೆ ಈ ನನ್ನ ಫಸ್ಟ್ ಪ್ರಾಡಕ್ಟ್ ಆಗಿರೋದರಿಂದ ತುಂಬ ಖುಷಿ ಆಯಿತು ನನಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಇಷ್ಟು ಒಳ್ಳೆಯ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದೇ ನನಗೆ ಎಕ್ಸ್ಪೀರಿಯನ್ಸೇ ಆಗಿರಲಿಲ್ಲ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಬಹಳ ಸಂತೋಷ ಆಯಿತು ತ್ಯಾಂಕ್ ಯು